ನಾವು ಇವಾಗ ಇರೋ ಜನ್ರೇಷನ್ ಯಾವ್ದು ಅಂದರೆ ತುಂಬ ಹಳೆಯದೂ ಅಲ್ಲ ತುಂಬ ಹೊಸದೂ ಅಲ್ಲ ಮಧ್ಯದಲ್ಲಿ ಇರೋ ತಲೆಮಾರು ಅಂತನೇ ಹೇಳ್ತೀನಿ ಮುಂಚೆ ಎಲ್ಲ ಮುಂಚೆ ಹಳೆ ತಲೆಮಾರು ಅಂದರೆ ನೈನ್ಟೀನ್ ನೈನ್ಟೀನ್ ಸಿಕ್ಸ್ಟೀಸು ನೈನ್ಟೀನ್ ಸೆವೆಂಟೀಸು ಈ ಥರ ತುಂಬ ಸ್ವಾತಂತ್ರ್ಯಕ್ಕಿಂತ ಬರೋಕಿಂತ ಮುಂಚೆ ನೈನ್ಟೀನ್ ಫೌರ್ಟೀಸು ಈ ಥರದ ಎಲ್ಲ ಹಳೆ ತಲೆಮಾರು ಅಂತಾರೆ ಈ ನೈನ್ಟೀನ್ಸ್ದು ನೈನ್ಟೀನ್ ನೈನ್ಟೀಸು ಟೂ ತೌಸಂಡು ಇವರೆಲ್ಲ ಮಧ್ಯದ ತಲೆಮಾರು ಮುಂದಿನ ತಲೆಮಾರು ಯಾವುದು ಅಂದರೆ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಜನ್ರೇಷನ್ನ ಮುಂದಿನ ತಲೆಮಾರು ಅಂತಾರೆ ಇದ್ರ ಮಧ್ಯದಲ್ಲಿ ನಾವು ಬದುಕುತ್ತಿರೋವ್ರೆ ನಾವು ಇವಾಗ ಏನು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಸವಾಲ್ಗುಳು ಏನು ಅಂದರೆ ಇವಾಗ ಮುಂಚೆ ಎಲ್ಲ ಪೆಟ್ರೋಲ್ ರೇಟ್ ಎಲ್ಲ ಕಡಿಮೆ ಇತ್ತು ಆರಾಮಾಗಿ ಪೆಟ್ರೋಲ್ ಯೂಸ್ ಮಾಡ್ಬಿಟ್ರು ಆದ್ರೆ ನಮ್ಗೆ ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ನಾವು ಈಗ ಯೂಸು ಮಾಡೋಂಗಿಲ್ಲ ಯೂಸ್ ಮಾಡ್ಡೆ ಇರೋಂಗಿಲ್ಲ ಆ ಪರಿಸ್ಥಿತೀಲಿದೀವಿ ಆದ್ದರಿಂದ ನಾವು ಮುಂದಿನ ಜನ್ರೇಷನವ್ರಿಗೂ ಸ್ವಲ್ಪ ಪೆಟ್ರೋಲ್ ಬೇಕೇ ಬೇಕು ಡೀಸೆಲ್ ಬೇಕು ಪೆಟ್ರೋಲಿಯಂ ಪ್ರೊಡಕ್ಟ್ ಇಲ್ದೆ ಅವರೂ ಬದ್ಕೋಕ್ಕಾಗಲ್ಲ ಈ ಕಾರಣದಿಂದ ನಾವು ಇವಾಗ ಎಲೆಕ್ತ್ರಿಕ್ದು ಗ್ವೇಕಲ್ಲು ಎಲೆ ಚಾರ್ಜಿಂಗ್ ವೆಇಕಲ್ಗಳ್ನೆಲ್ಲ ಯೂಸ್ ಮಾಡಿ ಪೆಟ್ರೋಲ್ ಸೇವ್ ಮಾಡ್ಕೊಂಡು ಮುಂದಿನ ತಲೆಮಾರಿಗೆ ಇರಲಿ ಅಂತ ಸೇವ್ ಮಾಡ್ತಾ ಇದ್ದೀವಿ ಮತ್ತು ಮುಂಚೆನ ತಲೆಮಾರಲ್ಲೆಲ್ಲ ಗಿಡ ಮರಗಳೆಲ್ಲ ಚೆನ್ನಾಗಿತ್ತು ಮಳೆ ಎಲ್ಲ ಚೆನ್ನಾಗಿ ಆಗ್ತಿತ್ತು ಆದರೆ ಇವಾಗ ಎಲ್ಲ ನಮ್ಮ ತಲೆಮಾರ್ಗಳಲೆಲ್ಲ ಇವಾಗಿನ ಜನ್ರೇಷನಲ್ಲೆಲ್ಲ ಮರ ಎಲ್ಲ ಕಡ್ದು ಮಳೆ ಇಲ್ದಂಗೆ ಮಾಡವ್ರೆ ಇವಾಗೆಲ್ಲ ನಾವು ತಿರ್ಗಿ ಗಿಡಗಳ್ನ ಮರಗಳ್ನೆಲ್ಲ ನೆಟ್ಟು ಇವಾಗ ಮುಂದಿನ ತಲೆಮಾರಿಗೂ ಒಳ್ಳೆಯ ಮಳೆ ನೀರು ಎಲ್ಲ ಆಗಲಿ ಅಂತ ನಾವೂ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತು ನೀರನ್ನ ಸೇವ್ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀರನ್ನ ವೇಸ್ಟ್ ಮಾಡ್ದೆ ಇವಾಗ ನಾವು ಯೂ ನಾವು ಇವಾಗ ಇರೋದನ್ನ ರಿಸೋರ್ಸ್ನ ಯೂಸ್ ಮಾಡ್ಕೊಂಬಿಡ್ಬೋದು ಆದರೆ ನಾವು ಮುಂದಿನ ತ ಜನ್ರೇಷನೋರ್ಗೂ ಯೋಚನೆ ಮಾಡ್ಬೇಕು ಅವ್ರಿಗೂ ಕೂಡ ಬೇಕಲ್ಲವಾ ಆದ್ದರಿಂದ ಈ ರೀ ಈ ವ್ಯತ್ಯಾಸಗಳು ನಮಗೆ ತುಂಬ ಇದೆ ಮತ್ತು ಓಲ್ಡ್ ಜನ್ರೇಷನಲೆಲ್ಲ ಮೊಬೈಲ್ ಫೋನ್ಗುಳು ಇರುತ್ತಿರ್ಲಿಲ್ಲ ನಮ್ಮ ಜನ್ರೇಷನಲ್ಲೆಲ್ಲ ಇದೆ ತುಂಬ ಇವಾಗ ದ್ ಕಾಲ ಕಳೆದಂಗೆ ಅಪ್ಗ್ರೇಡ್ ಆಗ್ತಾ ಇರುತ್ತೆ ಪ್ಲಸ್ ಹಾಗೇ ರಿಸೋರ್ಸಸ್ಸು ಕೂಡ ಕಡಿಮೆ ಆಗ್ತಾ ಇರುತ್ತೆ ಆದ್ದರಿಂದ ನಾವು ಸಮತೋಲನದಿಂದ ಬದುಕಿದಾಗ್ಲೇ ನಮಗೂ ಒಳ್ಳೆಯದು ಮುಂದಿನ ತಲೆಮಾರ್ಗೂ ಒಳ್ಳೆಯದು ಇವಾಗ ನಮ್ಮ ಮಕ್ಳುಗಳ್ಗೂ ಕೂಡ ಗೊತ್ತಾಗ್ಬೇಕು ನೀರು ಬೇಕು ಗಾಳಿ ಬೇಕು ಒಳ್ಳೆಯ ಗಾಳಿ ಬೆಳಕು ಬೇಕು ಅಂದರೆ ನಾವು ಪ್ರಕೃತಿಯನ್ನು ಕಾಪಾಡ್ಕೊಳ್ಬೇಕು ಈ ರೀತಿ ಸವಾಲ್ಗಳ್ನ ನಾವು ಎದ್ರಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ